ನಮ್ದು ಅತ್ಯಂತ ನೆಚ್ಚಿನ ಪ್ರವಾಸ ಅಂದರೆ ಊಟಿ ರಿ ನಾವು ಮದುವೆ ಆದಮ್ಯಾಗೆ ನಾವು ಅಲ್ಲಿ ಇದಕ್ಕೆ ಹೋಗಿದ್ವಿ ಎಲ್ಲಿ ಅಂದ್ರೆ ಊಟಿಗೆ ಸೋ ಊಟಿ ನೋಡಿದ್ರೆ ಭಾಳ ಒಳ್ಳೇ ಸ್ಥಳ ಅಂತ ಅನ್ನಿಸ್ತದ್ರಿ ಹಿಲ್ಸ್ ಸ್ಟೇಷನ್ ಇತ್ತು ಅದು ಹಿಲ್ಸ್ ಸ್ಟೇಷನ್ ಇತ್ತು ಅದಕ್ಕೆ ಮತ್ತು ನಾವು ಭಾಳ ಚಲೋ ಅನ್ನಿಸ್ತು ಆ ಪ್ಲೇಸ್ ನಮ್ಗೆ ಯಾಕಂದ್ರೆ ಅದೂ ಬೇರೆಯೇ ಮ್ಯಾಲೆ ಎತ್ತರ ಪ್ಲೇಸ್ ಅದ ಮತ್ತು ಅದು ಭಾಳ ಚಳಿ ಅಗಿತ್ತು ರೀ ಅಲ್ಲಿ ಭಾಳ ಚಳಿಯೂ ಅದ ಮತ್ತು ಮತ್ತೇನು ಅಂತ ಅಂದ್ರೆ ಅಲ್ಲಿ ಆ ಹಿಲ್ಸ್ ಸ್ಟೇಷನ್ ಹೆಂಗದ ಅಂತ ಅಂದ್ರೆ ರೋಡುಗಳೆಲ್ಲ ಹೆಂಗೆ ನಮ್ಮ ಸ್ಥಳ ಕಡಿದ್ಹಂಥ ರೋಡುಗಳೇ ಇಲ್ಲ ಅಲ್ಲಿ ಮತ್ತು ಭಯಂಕರವಾದ ತೆಗ್ಗುಗಳು ಪರ್ವತಗಳು ಭಯಂಕರವಾದ ಚಳಿ ಇತ್ತು ಅಲ್ಲಿ ಅದು ನಮ್ಗೆ ಎಂದೂ ನೆನ್ಪು ಹೋಗೊಂಗಿಲ್ಲ ಆ ಆ ಒಂದು ಸ್ಥಳ ಮತ್ತು ಆ ಸ್ಥಳದಿಂದ ನಾವೂ ಅಲ್ಲಿ ನೋಡಿದಾಗ ದೊಡ್ಡ ಬೆಟ್ಟ ಅಂತ್ಹೇಳಿತ್ತು ಅದು ಭಾಳ ಎತ್ತರ ಪ್ಲೇಸು ಅಲ್ಲಿ ಹೋಗಲಿಕ್ಕೆ ನಮ್ಗೆ ಭಯಂಕರ ಅಂಜಿಕೆ ಬಂದಿತ್ತು ಪೂರ್ತಿ ಎತ್ತರವಾದಂಥ ಗುಡ್ಡದ ಮೇಲೆ ಅದ ಅದು ಮತ್ತು ಅಲ್ಲಿಂದ ಒಂದು ಅಲ್ಲಿಂದ ಎಷ್ಟೋ ದೂರ ತನಕ ನಾವು ಇದು ನೋಡ್ಬೌದು ಏನಂತಂದ್ರೆ ಸ್ಥಳಗಳು ನೋಡ್ಬೌದು ಮತ್ತು ಅಲ್ಲಿನ ಸ್ಥಳಗಳು ನೋಡುವಾಗ ಭಾಳ ಖುಷಿ ಅನಿಸ್ತದೆ ಎಲ್ಲಿ ನಾವು ಸ್ವರ್ಗಕ್ಕೆ ಬಂದಿದ್ದೇವೇನೊ ಅಂತ ಅನಿಸ್ತದೆ ನಮ್ಗೆ ಮತ್ತೇನು ಅನ್ನಿಸ್ತದ ಅಂತ ಅಂದ್ರೆ ಅಲ್ಲಿ ಅಲ್ಲಿ ನಾವು ಇನ್ನೊಂದೆಡೆ ನೋಡಿದಾಗ ಒಂದು ಕ್ಯಾತ್ರಿನ್ ಫಾಲ್ಸ್ ಅಂತ್ಹೇಳಿ ಕಾಣಿಸ್ತು ರೀ ಅದು ಅದು ಆ ಕ್ಯಾತ್ರಿನ್ ಫಾಲ್ಸ್ ಏನು ಅಂತ ಅಂದ್ರೆ ಅಲ್ಲಿ ಒಂದು ಹೊರದೇಶದ ಹೆಣ್ಣುಮಗ್ಳು ಬಂದು ಅಲ್ಲೇನೋ ಸೂಸೈಡ್ ಮಾಡ್ಕೊಂಡಿದ್ದಳಂತ ಆಕೆ ಬಿದ್ದಳಂತ ಆ ನದಿದಾಗೆ ಹರ್ಕೊಂಡು ಹೋಗಿದ್ದಳಂತ ಫಾಲ್ಸಿನಾಗ ಅದಕ್ಕೋಸ್ಕರ ಅದು ಕ್ಯಾತ್ರಿನ್ ಫಾಲ್ಸ್ ಅಂತಾರೆ ಅದಕ್ಕೆ ಅದಕ್ಕೆ ಅದು ಭಾಳ ನೋಡೋಕ್ ಅದು ದೂರ ಭಾಳ ದೂರ ರೀ ಆಚೆ ದಡದ ಅದೂ ಬೆಸ್ಟ್ ಅನ್ನಿಸ್ತದೆ ಲೈಫಿನಾಗ ನಾನು ಫಸ್ಟ್ ಟೈಮ್ ಅಂಥಾ ಪ್ಲೇಸ್ ನೋಡೀನಿ ಮತ್ತು ಎಷ್ಟೊಂದು ಸಿನ್ಮಾಗಳದ್ದು ಶೂಟಿಂಗ್ ನಡೀತದಂತೆ ರೀ ಅಲ್ಲಿ ಸೋ ಅಂಥಾ ಪ್ಲೇಸ್ ನೋಡಲಿಕ್ಕೆ ಒಂದು ಒಂದು ಜೀವನದಾಗ ಒಂದು ಸಮಯ ಸಿಕ್ಕಾಗ ನಾವು ಅದು ಒಳ್ಳೆಯ ಉಪಯೋಗ ಮಾಡ್ಕೊಬೇಕು ಮತ್ತು ಊಟಿಯಲ್ಲಿ ಹೂವುಗಳ ಒಂದು ಇದು ಇತ್ತು ಪ್ರದರ್ಶನ ಇತ್ತು ಅಲ್ಲಿ ಎಲ್ಲ ದೇಶದ ಹೂವುಗಳನ್ನು ಬೆಳೆಸ್ತಾರೆ ಆ ಹೂವುಗಳನ್ ನೋಡಿದ್ರೆ ನಮ್ಗೆ ಭಾಳ ಆಶ್ಚರ್ಯ ಆಯಿತು ಒಂದಕ್ಕಿಂತ ಒಂದು ಒಳ್ಳೆಯ ಒಳ್ಳೆಯ ಕಲರ್ ಬಣ್ಣಗಳು ಆಮೇಲೆ ಒಳ್ಳೆಯ ಒಳ್ಳೆಯ ಹೂವುಗಳು ಮತ್ತೆ ಏನಂತಂದರೆ ಒಂದು ಇದ್ದಂಗೆ ಇನ್ನೊಂದು ಇರಲಿಲ್ಲ ಮತ್ತು ನೋಡಿದ್ರೆ ಅಂಥ ಹೂವು ನಮ್ಮ ಊರು ಕಡೆ ನೋಡೋಕೆ ಸಿಗೋಂಗಿಲ್ಲ ಮತ್ತೆ ಅಲ್ಲಿ ಏನಂತಂದರೆ ಒಳ್ಳೇ ರೀತಿಯಿಂದ್ ಗಾರ್ಡನ್ ಇತ್ತು ರೀ ಅದು ಆ ಗಾರ್ಡನ್ ನಾವು ಎಂದೂ ನೋಡಿಲ್ಲ ಅಂಥದು ನಮ್ಮ ಹಳ್ಳಿ ಕಡೆ ಏನಂಥ ಗಾರ್ಡನ್ ಸಿಗೋಂಗಿಲ್ಲ ನೋಡೋಕೆ ಆದ್ರೆ ಅಲ್ಲಿಂದು ಜಾಗ ನೋಡಿದರೂ ಇನ್ನೂ ಮರೆಯೋಂಗ್ ಇಲ್ಲ ರೀ ನಾವು ನೋಡಿಯೂ ಒಂದು ಇಪ್ಪತ್ತು ವರ್ಷ ಆಯಿತು ಆದ್ರೆ ಇವಾಗ ಎಲ್ಲಿ ಮೊನ್ನೆ ಮೊನ್ನೆ ನೋಡ್ದಂಗೆ ಆಯಿತು ನಮ್ಗೆ ಆ ಸ್ಥಳ ಬೆಸ್ಟ್ ಇತ್ತು ರೀ ಆ ಸ್ಥಳ ಮತ್ತು ಇನ್ನೊಂದುಸಲ ಹೋಗಬೇಕೇನೋ ಅಂಥ ಅನ್ನಿಸ್ತದ ನಮ್ಗೆ ಯಾರು ಕೇಳಿದ್ರೂ ಆ ಪ್ಲೇಸ್ ಭಾಳ ಚಂದದ ಊಟಿ ಹೋಗಲಿಕ್ಕೆ ಎಸ್ಪೆಷಲಿ ಈ ಒಂದು ಇದಕ್ಕೆ ಯಾರಿಗೆ ಅಂತ ಅಂದ್ರೆ ಮದುವೆ ಆಗಿ ಹೊಸ ಜೋಡಿಗಳಿಗೆ ಅದು ಒಳ್ಳೆಯ ಸ್ಥಳ ಅದ ರೀ ಒಂದು ಹನಿಮೂನ್ ಸಲಕ್ಕೆ ಮತ್ತು ಅಲ್ಲಿಂದು ರುಚಿಯೇ ಬೇರೆ ಅಡುಗೇದು ಮತ್ತು ಬೇರೆ ಆಹಾರ ಟೈಪ್ ಇತ್ತು ಅದು ಸೋ ಅದಕ್ಕೆ ನಮ್ಗೆ ಅದು ಅಲ್ಲಿಂದು ಸ್ಥಳ ಎಂದೂನೂ ಮರ್ತು ಹೋಗೋಂಗಿಲ್ಲ ಮತ್ತು ಎಷ್ಟೊಂದು ಜಾಗಗಳು ಮತ್ತು ನೋಡಿದೇವು ರೀ ವಿಧ ವಿಧವಾದಂಥ ಸ್ಥಳಗಳು ನೋಡಿದೆವು ಮತ್ತು ಅದೇ ರೀತಿಯಿಂದ ಶಿಮ್ಲಾಗೆ ಹೋಗಿದ್ದೇವು ರೀ ಅಲ್ಲಿಯೂ ಭಾಳ ಚಳಿ ಇತ್ತು ಅದೂ ದೊಡ್ಡ ಬೆಟ್ಟದ ಮೇಲೆ ಅಂದರೆ ಗುಡ್ಡಗಾಡು ಪ್ರದೇಶದಲ್ಲೇ ಅದ ಅದು ಮತ್ತು ನೋಡಿದಾಗ